ನಾನು ಆನ್ಲೈನ್ ಶಾಪಿಂಗಲ್ಲಿ ಡಿಸ್ಕೌಂಟ್ ಇದೆ ಅಂತ ಹೇಳ್ಕೊಂಡು ನಾನು ನನ್ನ ಫಶ್ಟ್ ಪ್ರೋಡೆಕ್ಟ್ ಮೊಬೈಲ್ ಚೆನ್ನಾಗ್ ಬಂತು ಅಂತ ಹೇಳ್ಕೊಂಡು ನಾನು ನನಗೆ ಎರಡನೇ ಪ್ರೊಡಕ್ಟ್ನ ನಾನು ಚಾರ್ಜರ್ಸ್ನ ಪರ್ಚೇಸ್ ಮಾಡಿದೆ ಆದರೆ ಇದು ಫಾಶ್ಟ್ ಚಾರ್ಜರು ಅಂತೇಳ್ಕೊಂಡು ಪರ್ಚೇಸ್ ಮಾಡಿದೆ ಆದರೆ ಅದು ಮನೆಗೆ ತಂದ ನಂತರ ನಾವು ಚಾರ್ಜಿಗೆ ಹಾಕಿದ ನಂತರ ಅದು ಎರಡು ಮೂರು ತ ಒಂದು ಹ ಇಪ್ಪತ್ತು ನಿಮಿಷ್ದೊಳಗೆ ಆಗೊ ಚಾರ್ಜು ಹಾಂ ಒಂದೂ ಅರ್ಧ ಒಂದು ತಾಸಾದ್ರು ಚಾರ್ಜೇ ಆಗೋಲ್ಲ ಹೀಗಾಗಿ ನನ್ನ ಮೊಬೈಲು ಹಾಳಾಯಿತು ಮತ್ತು ಇದರಿಂದ ಹಂ ನಂಗೆ ತುಂಬಾ ಬೇಜಾರಾಗಿದೆ ಮತ್ತು ಅಷ್ಟೇ ಅಲ್ಲದೆ ಮೊಬೈಲ್ದು ಮೊಬೈಲ್ ಫುಲ್ ಹಾಳಾಗೋದಲ್ದೆ ಇವು ಚಾರ್ಜರ್ ಹಾಕಿದ ಕೂಡ್ಲೆ ಇದರಿಂದ ನನ್ನ ಬೆಂಕಿ ಬರೋಕೆ ಸ್ಟಾರ್ಟಾಯಿತು ಅಂದರೆ ಸ್ಪಾರ್ಕ್ ಸ್ಟಾರ್ಟಾಗೋದು ಮತ್ತು ವಾಸ್ನೆ ಬರೋಕ್ ಸ್ಟಾರ್ಟಾಯಿತು ಫುಲ್ ಚಾರ್ಜರು ಸುಟ್ಟೋಯಿತು ಅಷ್ಟೆ ಅಲ್ದೆ ನನ್ನ ಮೊಬೈಲು ಹಾಳಾಗೋಯಿತು ಇದರಿಂದ ನಾನು ಅನ್ಕೊಂಡಿದ್ದು ಇನ್ನು ಯಾವತ್ತಾದ್ರು ಆನ್ಲೈನ್ ಶಾಪಿಂಗಲ್ಲಿ ಯಾವುದನ್ನು ಆರ್ಡ್ರ್ ಮಾಡಬಾರ್ದು ಅಂಗಡಿಗೆ ಹೋಗಿ ನೋಡ್ಕೊಂಡೆ ತಗೊಂಡು ಬರಬೇಕು ಅಂತ ಹೇಳ್ಕೊಂಡು ಮತ್ತು ಅಷ್ಟೇ ಅಲ್ದೆ ನಾನು ಈ ವಾಪಾಸ್ ಆದರು ಇದು ಮಾಡುವ ಅಂದರೆ ರಿಟರ್ನ್ಸ್ ಆದರು ಮಾಡುವ ಅಂತ ಹೇಳಿದರೆ ಅವರು ಏಳು ದಿನದೊಳಗೆ ಇತ್ತು ಇದೆಲ್ಲಾ ನನ್ನ ಪ್ರೋಬ್ಲಮು ತಂದಿದ್ದು ಹೇಳಿದ್ ದಿನದ ನಂತ್ರ ಸ್ಟಾರ್ಟಾಯಿತು ಹಾಗಾಗಿ ನನ್ನ ಹಣಾ ವೇಶ್ಟಾಯಿತು ಮತ್ತು ನನ್ನ ನಮ್ಮಮನೆ ಹೂ ಕೆಲವೊಂದು ವಸ್ತುಗಳೂ ಈ ಚಾರ್ಜಿಗೆ ಹಾಕಿದ್ರಿಂದ ಹಾಳಾಯಿತು ಹೀಗಾಗಿ ನಂಗೆ ತುಂಬಾ ಬೇಜಾರಿದೆ ಅದಕ್ಕೆ ನಾನು ಅನ್ಕೊಂಡಿದೀನಿ ಇನ್ನು ಮುಂದೆ ಯಾವತ್ತು ಈ ಆನ್ಲೈನ್ ಶಾಪಿಂಗ್ ಮಾಡಲೇಬಾರ್ದು ಅಂತ ಹೇಳ್ಕೊಂಡು ಇದರಿಂದ ನಂಗೆ ತುಂಬಾ ಬೇಜಾರಾಗಿದೆ